ಸರ್ ನಮಸ್ಕಾರ ನಾವು ನಿನ್ನೆ ನಿಮ್ಮ ಕ್ಯಾಬ್ ಬುಕ್ ಮಾಡಿದ್ವಲ್ಲಾ ಚೈತ್ರಾ ಅಂತ ಬನಶಂಕ್ರಿ ಲೇಔಟ್ ಥರ್ಡ್ ಬ್ಲಾಕ್ ತರ್ಡ್ ಮೈನ್ ಬ್ಯಾಂಗ್ಳೂರ್ ಅಲ್ಲಿ ಕಾಲ್ ಮಾಡಿ ನಿಮಗೆ ಕ್ಯಾಬನ್ನ ಬುಕ್ ಮಾಡಿದ್ವಿ ಆದರೆ ಈಗ ನಾನು ಸಮಯ ಚೇಂಜ್ ಮಾಡ್ತೀನಿ ಸರ್ ನಾಳೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಮ್ಮ ಟ್ರೆ ರೈಲು ಇರೋದು ಆದ್ದರಿಂದ ನೀವು ಸರಿಸುಮಾರು ಹತ್ತು ಮೂವತ್ತಕ್ಕೆ ನಮ್ಮ ಬನಶಂಕರಿ ಲೇಔಟ್ನ ಥರ್ಡ್ ಮೈನ್ ಥರ್ಡ್ ಬ್ಲಾಕ್ಗೆ ಬನ್ನಿ ನಮಗೆ ಸರಿಯಾದ ಸಮಯಕ್ಕೆ ರೈಲ್ವೆ ನಿಲ್ದಾಣಕ್ಕೆ ತಲುಪಲು ಸಹಾಯ ಮಾಡಿ ಸರಿಯಾದ ಸಮಯಕ್ಕೆ ನಾವು ತಲುಪುವಂತೆ ನೀವು ನಮ್ಮನ್ನು ಕರೆದುಕೊಂಡು ಹೋಗಿ ತಪ್ಪಿಸಬೇಡಿ ಥ್ಯಾಂಕ್ ಧನ್ಯವಾದಗಳು